ನಮಸ್ತೆ ಇತ್ತೀಚಿನ ತೋಟಗಾರಿಕೆಯನ್ನು ಆರಂಭಿಸಿದವರಿಗೆ ನೀವು ನೀಡುವ ಸಲಹೆಗಳು ಯಾವುವು ಅಂತ ಐತಿ ಅದು ಏನಪ್ಪ ಅಂದ್ರೆ ಇತ್ತೀಚಿನ ತೋಟಗಾರಿಕೆ ಮಾಡಿದೋರಿಗೆ ಎಲ್ಲ ಹೊಸ್ದು ಆಗುತ್ತೆ ನಾವು ಇದ್ದಿದ್ದೇವೆ ಅಂದ್ರೆ ನಾವು ಸಲ್ಪ ದಿನ ಆಯ್ತು ಈಗ ಮಾಡಕತ್ತು ಏನಂದ್ರೆ ತೋಟಗಾರಿಕೆ ಅಂದ್ರೆ ಬೇಕಾದ್ದನ್ನ ಬೆಳಿಬೋದು ನಾವು ತೋಟನ ಮಾಡಿಕೊಂಡು ನಾನಾ ಥರದ್ದು ಕಾ ತರಕಾರಿಗಳನ್ನ ಬೆಳಿತಿವಿ ನಾನಾ ಥರದ್ದು ಹೊರಗ್ ಮಾರುವಂಥ ಇವುಗಳನ್ನು ಬೆಳಿತೀವಿ ಮನೆ ಬಳಸೋದು ಬೇರೆ ಆಗುತ್ತೆ ಹೊರಗ ಮಾರುವಂಥ ಬೆಲೆ ಬೆಳೆಗಳು ಬೇರೆ ಆಗ್ತವೆ ಏನಂದರೆ ಅದರ ತಕ್ಕಂತೆ ಎಲ್ಲ ವಾತಾವರ್ಣವೂ ಇರಬೇಕು ನೀರು ಬೆಳಕು ಗಾಳಿ ಇವೆಲ್ಲ ಇದು ಇರ್ಬೇಕು ನಮ್ಗೆ ವಾತಾವರಣ ನಮ್ಮ ಮನೆ ಕಡೆ ಮನೆ ಹತ್ತಿರ ನಮ್ಮ ಕಡೆ ಎಲ್ಲ ತೋಟ ಇಲ್ಲ ಊರು ಹತ್ರ ಇದ್ದೇವೆ ಊರ ಕಡೆ ಅಂದ್ರೆ ಸಲ್ಪ ಹೊಲದ್ ಜಾಗ ಅವೆಲ್ಲ ಇದಾವಲ್ಲ ಸಲ್ಪ ತೋಟ ಗದ್ದೆ ಇದು ಮಾಡ್ಕ್ಯಂಡೀವಿ ಗದ್ದೆ ಮಾಡ್ಕ್ಯಂಡೀವಿ ಬೇರೆ ಥರದ ಹೊಲಗಳನ್ನು ಬಿತ್ತೀವಿ ತೋಟ ಅಂದರೆ ಮೊದಲು ಮಾಡ್ತಿದ್ದರು ನಮ್ಮ ತವ್ರು ಮನೇಲಿ ಮನೇಲ್ಲೇ ನಮ್ಮ ಅಮ್ನೋರು ಮಾಡ್ತಿದ್ದರು ಅವ್ರು ಅಲ್ಲಿ ಕಾ ತರಕಾರಿ ಅಂದು ಕಾಯಿಪಲ್ಯ ಮೂಲಂಗಿ ಏನಪ್ಪ ಅಂದರೆ ಸೌತೆಕಾಯಿ ಈ ಥರ ಬೇರೆ ಬೇರೆ ಅಂದ್ರೆ ಮೂಲಂಗಿ ಸೌತೆಕಾಯಿ ಗಜರಿ ಚೌಳಿಕಾಯಿ ಇವನ್ನೆಲ್ಲ ಬೆಳಿತಿದ್ರು ಅವರು ಅಲ್ಲಿಯೇ ಸಮೀಪದಲ್ಲೇ ಹೊಳಿ ಇತ್ತು ಆ ಹೊಳೆಯಿಂದ ಫೈಫ್ ಲೈನನ್ನು ತಗೊಂಡು ನೀರಾವರಿಗೆ ಸಲ್ಪ ಸಹಾಯ ಆಗೈತಿ ಸಹಾಯ ಆಗೈತಿ ಅಂದ್ರೆ ಅದರ ಏನು ಅದಕ್ಕೆ ತಕ್ಕಂಗೆ ಕರೆಂಟೂ ಅಡ್ ಯಾವ ಟೈಮಿಗೆ ಇದು ಬೇಕು ನೀರು ಬೇಕು ಯಾವ ಟೈಮಿಗೆ ಅದು ಕರೆಂಟಿದ್ದಾಗ ಅದು ಕರೆಂಟೇ ಇರೋದಿಲ್ಲ ಅಲ್ಲಿ ವಾತಾವರ್ಣಕ್ಕೆ ಆ ಆ ಸೈಡು ಊರ ಕಡೆಯಿಂದ ಈಗ್ಲೂ ಅದೇ ನಡಿತಾ ಇದೆ ಮುಂಜಾನೆ ಹೋದ್ರೆ ಸಂಜಿಕೆ ಇರಂಗಿಲ್ಲ ಸಂಜಿಕೆ ಹೋದರೆ ಮುಂಜಾನೆ ಇರಂಗಿಲ್ಲ ಆ ಥರ ಕರೆಂಟಿನದು ವಾತಾವರಣ ಐತಿ ಎಷ್ಟೇ ಇಂಫ್ರೂವ್ ಆಗೈತೆ ಅಂದ್ರೆ ನಮ್ಮ ಊರು ಆದರೂ ಆ ಕಡೆ ಹಳ್ಳಿ ಕಡೆ ಅಂದರೆ ಇನ್ನೂ ಅದೇ ಥರವೇ ಇದೆ ರೂಲ್ಸು ಆಮೇಲೆ ತೋಟ ಮಾಡಬೇಕಂದ್ರೆ ಮಣ್ಣು ಚೆನ್ನಾಗಿರ್ಬೇಕು ಮಣ್ಣಲ್ಲಿ ಫಲವತ್ತತೆ ಚೆನ್ನಾಗಿರ್ಬೇಕು ಆಮೇಲೆ ಆಮೇಲೆ ಏನಪ್ಪ ಅಂದ್ರೆ ಅದತೋ ಫಲವತ್ತತೆ ಅನ್ನೋದಿಕ್ಕಿಂತ ಮಣ್ಣು ಇದನ್ನು ಏನಪ್ಪ ಅಂದ್ರೆ ತೋಟಗಾರಿಕೆ ಮಾಡೊತ್ನ್ಯಾಗ ಮಣ್ಣಿನ ಒಂದು ಪರೀಕ್ಷೆ ನಡೆಸ್ತಾರೆ ನಡೆಸಿದ್ರ ಆ ಬೆಳೆ ಏನು ಬರುತ್ತೆ ಅನ್ನೋದನ್ನು ಇದು ಮಾಡ್ಕ್ಯಂತರ ಚೆನ್ನಾಗಿ ಬರುತ್ತಾ ಚೆನ್ನಾಗಿ ಬರೋದಿಲ್ಲವಾ ಈ ಭೂಮಿಯಲ್ಲಿ ಬೆಳೆದರೆ ಬೆಳೆ ಹೆಂಗೆ ಬರುತ್ತೆ ಯಾವ ಥರ ಬರುತ್ತೆ ಅನ್ನೋದನ್ನು ನೋಡಿಕೊಂಡು ಈ ಎಲ್ಲ ಲ್ಯಾಬಲೆಟ್ರಿ ಲ್ಯಾಬ್ ಟೆಶ್ಟ್ ಮಾಡ್ತಾರ ಮಣ್ಣನ್ನು ತಗೊಂಡೋಗಿ ಅದ್ರ ಮ್ಯಾಲೆ ಬೆಳೆನ ಬೆಳಿತಾರೆ ಒಂದೊಂದು ಪೂರಾ ಇದು ಇರುತ್ತೆ ಏನಪ್ಪ ಅಂದ್ರೆ ಆ ಪಾಳು ಬಿದ್ದಿದ್ದು ಹೊಲ ಅಂತಾರ ಅದಕ್ಕೆ ಏನೂ ಬೆಳೆಯೇ ಇರೋದಿಲ್ಲ ಅಂಥವನ್ನು ಬೆಳೆದ್ರೂ ಕಾಲ ಬಂದೈತೆ ಈಗ ಈಗ ತೋಟಗಾರಿಕೆ ಅಂದ್ರೆ ನಾವು ಮಾಡಿದ್ದು ಅಂದ್ರೆ ಇದೇ ತರಕಾರಿದ್ದೆ ಮಾಡಿದ್ವಿ ಈಗ ಮತ್ತೆ ಮಾಡಲ್ಲ ಈಗ ಅದನ್ನು ಮನೇಲ್ಲೇ ಬಳಸ್ಬೋದು ಮನೆಲೂ ಟ್ರೇ ತಗೊಂಡು ಅದರಲ್ಲಿ ಚಲೋ ಕಪ್ಪು ಮಣ್ಣು ಕೆಂಪು ಮಣ್ಣು ಈ ಥರ ಎರಡು ಥರದ್ದು ಮಣ್ಣು ಹಾಕ್ತೀವಿ ಹಾಕಿ ಅದಕ್ಕೆ ಚೆನ್ನಾಗಿ ನೀರನ್ನು ಹಾಕಿ ಹಸಿ ಮಾಡ್ತೀವಿ ಹಸಿ ಮಾಡಿ ಅದನ್ನು ಅದಕ್ಕೆ ಬೀಜಗಳನ್ನು ಹಾಕ್ತೀವಿ ಯಾವ ಥರ ಅಂದರೆ ಮೂಲಂಗಿ ಬೀಜ ಆಮೇಲೆ ಟಮಾಟೆ ಬೀಜ ಬದ್ನೆಕಾಯಿ ಬೀಜ ಇವನ್ನ ಏನು ಐತಿ ಅದನ್ನು ನಡು ನೆಡ್ತೀವಿ ನಟ್ಟು ಅದ್ರ ಮೇಲೆ ಮಣ್ಣು ಹಾಕ್ತಿವಿ ಎರಡು ವಾರ ಆದಮೇಲೆ ಅದಕ್ಕೆ ಮೊಳಕೆ ಬೀಳುತ್ತೆ ಬೀಜ ಇದಾಗುತ್ತೆ ಆಮೇಲೆ ಅದಕ್ಕೆ ಫಸ್ಟ್ ಟೈಮಿಗೆ ಒಂದು ಗೊಬ್ಬರನ ಗೊಬ್ರವನ್ನು ಗೊಬ್ಬರನ ಹಾಕ್ತೀವಿ ಅದಕ್ಕೆ ಔಷಧಿ ಗಿಡ ಅದು ಮೊಳಕೆ ಬಂದಾಗ ಒಂದು ಸ್ವಲ್ಪ ಬೇರೆ ಥರ ಎಲೆ ಕಾಣುತ್ತೆ ಅದು ಅದೇ ಥರ ಅನಿಸೋದೇ ಇಲ್ಲ ಯಾವ ಬೀಜ ಹಾಕ್ತಿವಿ ಅದು ಆ ಥರ ಗಿಡ ಅನಿಸೋದಿಲ್ಲ ಬೇರೆ ಥರ ಎಲೆ ಸ್ಟಾರ್ಟ್ ಆಗಿ ಬರ್ತವೆ ಆಮೇಲೆ ಆಮೇಲೆ ಕಸ ಬೀಳತ್ತೆ ಅದಕ್ಕೆ ಕಸದ ಎಲೆ ಬೇರೆ ಹೇಳ್ತವೆ ಏನಂದರೆ ಏನದು ಏನ ಅಂತಾರ ತಡೀರಿ ಅದು ಪೊರಕೆ ಅಂತಂದು ಈ ಥರ ಕಸ ಬೀಳುತ್ತೆ ಅದನ್ನೆಲ್ಲ ತೆಗೆದು ಹಸ ಮಾ ಹಸ ಮಾಡಿ ಇಟ್ಕೊಬೇಕು ಟ್ರೇ ಒಳಗೆ ನಾವು ಮನೆಯಲ್ಲೇ ಟ್ರೆನ ಉಪಯೋಗ್ಸಿ ತೋಟಗತ್ತೆ ಮಾಡ್ಕ್ಯಂತಿವಿ ಸೌತೆಕಾಯಿ ಹಾಗಲ್ಕಾಯ್ನ ಹಾಕಿದ್ದೀವಿ ಬಳ್ಳಿ ಎಲ್ಲ ಹರಡಕ್ಕೆ ಅದಕ್ಕೆಲ್ಲ ಇದು ತಂತಿ ಅಥ್ವಾ ಹಗ್ಗಗಳನ್ನು ಕಟ್ಟಿ ಅದ್ರ ಬಳ್ಳಿನ ಇದು ಮಾಡ್ಕ್ಯಂತಿವಿ ಅದಕ್ಕೆ ಏನಪ್ಪ ಅಂದ್ರೆ ಅವ್ರು ಏನಾದ್ರು ಫಸ್ಟ್ ಭೂಮಿಯನ್ನು ಚೆನ್ನಾಗಿ ನೋಡ್ಕ್ಯಂಡು ಅದನ್ನು ಲ್ಯಾಬ್ ಟೆಸ್ಟ್ ಕೊಟ್ಟು ಅದಕ್ಕೆ ತೋಟ ಮಾಡಿದ್ರೆ ಯಾವ ಥರ ಲಾಭ ಬರುತ್ತೆ ಅನ್ನೋದನ್ನು ನೋಡಿಕೊಂಡು ಅದನ್ನು ಬಿತ್ತನೆ ಮಾಡಬೇಕು ಬಿತ್ತನೆ ಮಾಡಿ ಅದಕ್ಕೆ ಬೀಜ ಹೂಳಿ ಅದ್ನ ಎರಡು ವಾರದ ನಂತರ ಅದಕ್ಕೆ ನೀರು ಸಲ್ಪ ನೀರು ಬಿಟ್ಟುಕೊಂಡು ಫಸ್ಟ್ ಮೊದಲೇ ನೀರು ಬಿಟ್ಕೊಬೇಕು ಅದನ್ನು ಬೀಜನ ಬಿತ್ತನೆ ಮಾಡಿದ ಮ್ಯಾಲ ಎರಡು ವರದ ನಂತರ ನೀರೇ ಬಿಡಬಾರ್ದು ನಂತರ ಆಮೇಲ ಸ್ವಲ್ಪ ಅಂದರೆ ಭೂಮಿ ಎಲ್ಲ ಇದು ಒಣ್ಗಿದ ಇದು ಆದಮೇಲೆ ನೀರು ಬಿಟ್ಟುಕೊಂಡು ಹಾಕಿ ಇದೇ ಅದನ್ನು ಭೂಮಿಯಲ್ಲಿ ಹೊಸ ಎಲ್ಲ ತೆಗೆದು ಹಸನ್ ಮಾಡ್ಕ್ಯಂತ ಇರಬೇಕು ನೋಡ್ಕಂತ ನೋಡ್ತಾ ಇರಬೇಕು ಯಾಕಂದರೆ ಇವು ಪಕ್ಷಿಗಳು ಏನೈತಿ ಸ್ವಲ್ಪ ಅದು ಅವು ನೀರ್ಕಂಗೆ ಅವೆಲ್ಲ ಬಂದು ಕೂತು ಇದು ಮಾಡಿಬಿಡ್ತವೆ ಅವಕ್ಕೆಲ್ಲ ನೋಡ್ಕ್ಯಂತ ಇರಬೇಕು ನೈಟ್ ಎಲ್ಲ ನಾವು ಹೊಲಗಳ್ದಾದ್ರೆ ಅವು ತೋಳ ಅವು ಇಂಥವು ಇಂಥವು ಬಂದು ತಿಂದು ಎಲ್ಲ ನಾಶ ಮಾಡಿ ಹೋಗ್ಬಿಡ್ತವೆ ಅವ್ರಿಗೂ ಸ್ವಲ್ಪ ವ್ಯವಸ್ಥೆ ಎಲ್ಲ ಇದು ಮಾಡ್ಕ್ಯಬೇಕು ಆಮ್ಯಾಲ ಏನಪ್ಪ ಅಂದರೆ ಮಾಡೊತ್ನ್ಯಾಗ ಇದು ತೋಟದ ವ್ಯವಸ್ಥೆ ಮಾಡೊತ್ನ್ಯಾಗ ಮಣ್ಣು ನೀರು ಗಾಳಿ ಬೆಳೆಕು ಇರುವಂಥ ಟೆರೇಸ್ ಆದರೂ ಇನ್ನೂ ಚಲೋನೆ ಟೆರೇಸ್ನಲ್ಲೇ ಮಾಡ್ಕ್ಯಬೇಕು ಇನ್ನೂ ಭಾಳ ಅನುಕೂಲ ಯಾಕಂದರೆ ಅಲ್ಲಿ ಯಾರು ಮಕ್ಳನ್ನೂ ಬಿಡ್ಬಾರ್ದು ಯಾಕಂದ್ರೆ ಮಕ್ಕಳು ಗಿಡನ ಆಗ್ಲಿ ಮೂಲೆ ಮುಟ್ಟೋದು ಅದು ನೋಡ್ಕ್ಯಂತ ಇರ್ತವೆ ಅದನ್ನೆಲ್ಲ ನೋಡ್ಕ್ಯಂತ ನೋಡ್ತಾ ಇರಬೇಕು ಆಮೇಲೆ ಅದನ್ನು ಬಿತ್ತನೆ ಮಾಡಿದ ನಂತರ ಎರಡು ವಾರದ ನಂತರ ಅದಕ್ಕೆ ಔಷಧಿ ಬರ್ತವೆ ಗೊಬ್ಬರದ್ದು ರಸ ಗೊಬ್ಬರ ಅಂತಂದು ಅದಕ್ಕೆ ಔಷಧಿನೆ ಸಿಂಪಡಿಸ್ಬೇಕು ಯಾಕಂದರೆ ಎಲೆಗಳು ಹುಳ ಬಿದ್ದೋಗ್ತವೆ ಆ ಹುಳನ್ನ ಹೆಂಗರಾ ಎಲೆಗಳಿಂದ ಪಾ ಹುಳ್ಗಳಿಂದ ಎಲೆಗಳನ್ನು ಪಾರು ಮಾಡ್ಬೇಕಂದ್ರೆ ಔಷಧಿನ ಸಿಂಪಡಿಸಬೇಕು ಸ್ಫ್ರೇಯ ತಗೊಂಡು ಸಿಂಪಡಿಸಿದ್ವಿ ಅಂದರೆ ಇನ್ನೂ ಚೆನ್ನಾಗಿ ಅಂದ್ರೆ ಅದಕ್ಕೆ ನೀಟ್ ಎಷ್ಟು ನೀ ಇದು ಇಡ್ತೀವಿ ಅಷ್ಟು ಚಲೋನೆ ಬರ್ತವೆ ಅಂದ್ರೆ ನಮ್ಮ ಕಣ್ಮುಂದೆಯೇ ಬೆಳೆದಂಥ ಬೆಳೆಯೇ ಬೇರೆ ಆಗುತ್ತೆ ಆದರೆ ನಾವು ಮಾರ್ಕೆಟ್ನಿಂದ ತರೋ ಬೆಳೆ ಅಂತಲೇ ಬೇರೆ ಆಗುತ್ತೆ ಅವರು ಜನರಿಗೆ ಇದು ಮಾಡ್ತಾರೆ ನಾವು ಮನೆಲ್ಲೇ ನಮ್ಮ ಮನೆಗಳಿಗಷ್ಟೇ ಮಂದಿ ಜನರಿಗಷ್ಟೆ ಇದು ಯೂಸ್ ಮಾಡ್ಕ್ಯಂತಿವಿ ಚೆನ್ನಾಗಿ ಸ್ಪ್ರೇ ಹೊಡ್ದು ಆಮೇಲೆ ಇದು ಮಾಡ್ಕ್ಯಬೇಕು ಮತ್ತು ಎರಡು ವಾರ ಬಿಟ್ಟು ನಂತರ ನೋಡ್ಕೊಬೇಕು ಅದು ಏನು ಹೂ ಬಿಡುತ್ತೆ ಹೂ ಬಿಟ್ಟೊನ್ದ್ ಕಾಯಿ ಹೂ ಎಲ್ಲ ಬಿಟ್ಟಾದಮೇಲೆ ಆಮೇಲೆ ಒಂದು ಸಲ್ಪ ದೊಡ್ಡದಾಗ್ತಾ ಹೋಗುತ್ತೆ ಏನಿಲ್ಲ ಅಂದರೂ ಒಂದು ಮು ಎರಡು ತಿಂಗ್ಳಿಗೆ ಮಟ್ಟ ಆದರೂ ಅದು ಸ್ವಲ್ಪ ಬೆಳೆ ಬೆಳಿಬೇಕು ಬೆಳದ ಮ್ಯಾಲನೆ ಅದಕ್ಕೊಂದು ಹೂವು ಕಾಯಿ ಅಂತ ಬಿಟ್ಮೇಲೆಯೇ ಆಮ್ಯಾಲೇ ಇದು ಏನಪ್ಪ ಅಂದರೆ ಈಗೆಲ್ಲ ಮಾಮೂಲಿ ಏನಪ್ಪ ಅಂದರೆ ಅದು ಕಾಯಿ ಸಲ್ಪ ಕಾಯಿ ಕೂಡಲೇ ನಾ ಹರ್ಕೊಳೋರು ಇರ್ತವೆ ಹುಡುಗ್ರು ಅದನ್ನೆಲ್ಲ ಸ್ವಲ್ಪ ಭಾಳ ಜೋಪಾನವಾಗಿ ನೋಡ್ಕ್ಯಬೇಕು ನಂತರ ಏನಪ್ಪ ಅಂದರೆ ಅದನ್ನು ಬಿಟ್ಟಮೇಲೆ ಇದು ತೋಟ ಮಾಡದ್ನ್ಯಾಗ ಆಗಾಗ ಅದಕ್ಕೆ ಬಳ್ಳಿ ಇತ್ತು ಅಂದರೆ ಬಳ್ಳಿಗೆ ಬೇಕಂತಂತ ದಾರ ಅಥ್ವಾ ತಂತಿನಿಂದನೇ ಇದು ಸುತ್ತಿ ಸುರುಳಿ ಸುತ್ತಿ ಮೇಲೆ ಹಾಕ್ತಾ ಇರ್ಬೇಕು ಯಾಕಂದ್ರೆ ಅದು ಬೆಳ್ಕೋತ ಹೋಗುತ್ತೆ ಆಮೇಲೆ ಮಾ ಇಲ್ಲಪ್ಪ ಗಿಡನೆ ನೆಟ್ಟಿವಪ್ಪ ಅಂದರೆ ಅದಕ್ಕೆ ನೋಡ್ಕೊತಾ ಇರಬೇಕು ಯಾಕಂದರೆ ಸಲ್ಪ ಬೀಜ ಕಾಯಿ ಬಿಟ್ಟ ಕೂಡಲೇ ಹುಡುಗ್ರು ಕಿತ್ಬಿಡ್ತವೆ ಬೆಳಿತಾ ಇರ್ತೈತಿ ಎಲಿಯಾಗ ಹುಳಾದು ಹುಳದಿಂದ ನಾವು ಭಾಳ ನೋಡ್ಕ್ಯಂತಿರ್ಬೇಕು ಅದಕ್ಕೆ ಔಷಧಿ ಎಲ್ಲ ಸಿಂಪಡಿಸ್ಬೇಕು ಮೂರು ಸಲ ಆ ಔಷಧಿನ ಸಿಂಪಡಿಸ್ಬೇಕು ಅವನ್ನ ಇಷ್ಟಿಷ್ಟು ದಿನಕ್ಕೆ ಅಂತಲೂ ಅದಕ್ಕೂ ಟೈಮಿಂಗ್ ಇದೆ ಅದನ್ನೆಲ್ಲ ಮಾಡಬೇಕು ಕು ಕೃಷಿ ಅಥವಾ ಗೊಬ್ಬರನ ಚೆನ್ನಾಗಿ ಹಾಕಿಬಿಟ್ವಿ ಅಂದರೆ ಸೂರ್ಯನ ಕಿರಣಗಳು ಬಹಳ ಮುಖ್ಯ ಬೆಳೆಗಳು ಏನೇ ಬೆಳಿಲಿಕ್ಕಾಯ್ತು ಅಥ್ವಾ ಏನೇ ಆಯ್ತು ಮಾಡ್ಬೇಕಂದ್ರೂ ಸೂರ್ಯನ ಬೆಳಕು ಇಲ್ಲಿ ಇರ್ಲಾರ್ದೆ ಏನೂ ಮಾಡ್ಲಿಕ್ಕೆ ಆಗಂಗಿಲ್ಲ ಯಾಕೆ ಸೂರ್ಯನ ಕಿರಣಗಳಲ್ಲಿರೋವಷ್ಟು ಶ ಶಕ್ತಿ ನಾವೆಷ್ಟೇ ರಸ ಗೊಬ್ಬರನ ಹಾಕಿದ್ರೂ ಆ ಸೂರ್ಯನ ಕಿರಣಗಳು ನಮ್ಮ ಗಿಡನ ಬೆಳೆಸ್ತವಲ್ಲ ಆ ಗಿಡದ್ದು ಬೆಳೆಯ ಬೆಳವಣಿಗೆ ಮ್ಯಾಲ ಅದನ್ನು ಬೆಳೆ ಆ ಸೂರ್ಯನ ಬೆಳಕು ಬಿದ್ದರೆ ತುಂಬ ಚೆನ್ನಾಗಿರುತ್ತೆ ಈಗ ಹೆಂಗೆ ಸೂರ್ಯಕಾಂತಿ ಯಾವ ಕಡೆ ಬಿಸ್ಲು ಇರುತ್ತೆ ಆ ಕ ಆ ಕಡೆ ಮುಖ ಮಾಡಿ ನಿಲ್ಲುತ್ತವಲ್ಲ ಆ ಥರ ಇರ್ತವೆ ಹಾಗೆ ಸೂರ್ಯನ ಬೆಳಕು ಸಮೇತ ಬಹಳ ಮುಖ್ಯ ಆತನ ಕಿರಣಗಳು ಬಹಳ ಮುಖ್ಯ ಆಮೇಲೆ ಗಾಳಿ ಗಾಳಿ ಇರಬೇಕು ಗಾಳಿ ಇರ್ಲಾರ್ದೆ ಏನೂ ಇರಂಗಿಲ್ಲ ಯಾಕಂದ್ರ್ ಜೀವನ ಮಾಡಲಿಕ್ಕೆ ಗಾಳಿ ಬಹಳ ಮುಖ್ಯ ಆಗುತ್ತದೆ ನಂತರ ಏನಪ್ಪ ತೋಟಗಾರಿಕೆ ಈಗ ಬದ್ನೆಕಾಯನ್ನ ಬೆಳಿತೀವಿ ಅವು ಸ್ವಲ್ಪ ಕಾಯಿ ಇದ್ದಾಗ ಇದು ಮಾಡ್ಬಾರ್ದು ಸ್ವಲ್ಪ ತಡಿಬೇಕು ನಿಲ್ಲಬೇಕು ಅದು ಸ್ವಲ್ಪ ಚೆನ್ನಾಗಿ ಫಲವತ್ತು ಆದ್ಮೇಲ ಕಯ್ ಇಟ್ಕೋತ ಅಂತು ಇದು ಮಾಡಿ ತಗೊಬೇಕು ಚೆನ್ನಾಗಿ ಕಟ್ ಮಾಡ್ಕೊತ ಇರಬೇಕು ನ ಎಲ್ಲಿ ಜಾಸ್ತಿ ಇದು ಮಾಡ್ಕ್ಯಂತ ಇರಬಾರ್ದು ಭಾಳ ಚೆನ್ನಾಗಿ ನೋಡ್ಕೋತ ಇರಬೇಕು ಏನಪ್ಪ ಅಂದರೆ ಇದು ಗೊಬ್ಬರ ಇದೆಲ್ಲ ಗೊಬ್ಬರನ ಹಾಕೊತ್ನ್ಯಾಗ ಉಷಾ ಜಾಸ್ತಿ ಹೆಚ್ಚಿಗಿ ಗೊಬ್ಬರ ಹಾಕಬಾರ್ದು ಔಷಧಿನು ಜಾಸ್ತಿ ಹೆಚ್ಚಿಗಿ ಹಾಕಬಾರ್ದು ಎಲೆಗಳಿಗೆ ನಾಟುವಾಗ ಅವು ನಾಟ್ತಾ ನಾಟ್ತಾ ಸ್ವಲ್ಪ ದೊಡ್ದು ಆಗ್ತಾ ಆಗ್ತಾ ಎರಡು ವಾರ ಎರಡು ವಾರಕ್ಕೊಮ್ಮೆ ಬದಲಾವಣೆ ಕಾಣುತ್ತೆ ನಾವು ಡೈಲಿ ನೋಡಿದ್ರೆ ಬದಲಾವಣೆ ಕಾಣಂಗಿಲ್ಲ ಎರಡು ವಾರಕ್ಕೊಮ್ಮೆ ಆದರೂ ನಮಗೆ ಬದಲಾವಣೆ ಕಂಡೇ ಕಾಣುತ್ತೆ ಒಂದಕ್ಕೆ ಸಣ್ಣ ತುಳಸಿ ಗಿಡ ಬೆಳಿಬೇಕು ಅಂದ್ರೂ ಭಾಳ ಇದಾಗುತ್ತೆ ನೋಡ್ತಾ ಇರಬೇಕು ಇನ್ನೂ ಸ್ ಲಕ್ಷ್ಯ ಕೊಡಬೇಕು ಆದ್ರೆ ಅದ್ರ ಬಗ್ಗೆ ಲ್ಯಾಬ್ ಟೆಸ್ಟು ಅವು ಇವು ಇರ್ತವೆ ಅವ್ನೆಲ್ಲ ನೋಡ್ಕ್ಯಬೇಕು ಬುಕ್ಕಾನೆ ಇರುತ್ತೆ ಅದ್ರ ಬಗ್ಗೆ ಇನ್ನೂ ಹೆಚ್ಚು ಇನ್ನೂ ಹೆಚ್ಚು ಮೊಬೈಲ್ನಲ್ಲಿ ನೋಡಿಕೊಂಡು ನಾವು ಇದು ಮಾಡ್ಬೋದು